ಹಾಂ ಹಲೋ ರೀ ಇದು ಟ್ರಾವೆಲ್ ಏಜೆಂಟ್ ಮಾತಾಡ್ತ ಹಾಂ ರೀ ಅದೇ ರೀ ನಮ್ಗೆ ಈ ವೀಕೆಂಡ್ನಾಗ ಶ್ರೀ ರಾಜರಾಜೇಶ್ವರಿ ದೇವಿ ದೇವಸ್ಥಾನಕ್ಕೆ ಹೋಗೋದು ಇತ್ತು ರೀ ಹಾಂ ಹಾಂ ಸರಿ ಸಾಟರ್ಡೆ ಸಂಡೇ ರೀ ತರ್ಡ್ ಡೇಟಿಗೆ ಹೋಗೋದು ರೀ ನಮ್ಗೆ ಸಂಡೇ ಮಾರ್ನಿಂಗ್ ಅಲ್ಲಿ ಇರೋದದ ರೀ ಹೌದು ರಿ ಹಾಂ ರೀ ಒಂದು ಫೋರ್ ಫೋರ್ ಮೆಂಬರ್ಸ್ ಇದ್ದೇವೆ ರೀ ಹಾಂ ರೀ ಫೋರ್ ಮೆಂಬರ್ಸ್ ಇದ್ದಿವಿ ರೀ ಅವೆಲೆಬಲ್ ಅವೆ ರೀ ಇಲ್ಲ ರೀ ಸ್ಲೀಪರ್ ಬೇಕು ರೀ ಅದೂ ಭಿ ಎ ಸಿ ಇದ್ದಿದ್ದು ರೀ ಹಾಂ ರೀ ಹಾಂ ರೀ ನಾಲ್ಕು ಜನಕ್ಕೆ ಬೇಕು ರೀ ಹಾಂ ರೀ ತರ್ಡ್ ಡೇಟಿಗೆ ರೀ ನಾವು ಮುಂಜಾನೆ ಎಂಟು ಗಂಟೆಗೆ ಅಲ್ಲಿ ಇರ್ಬೇಕು ರೀ ಹಾಂ ಹಾಂ ಸರ್ ಹಾಂ ರೀ ಮೂರು ಮೂರುವರಿಗೆ ಅವೆ ರೀ ಹಾಂ ಇಲ್ಲ ರೀ ನಮಗೆ ಮುಂಜಾನೆ ಎಂಟು ಗಂಟೆಗ್ ಅಲ್ಲಿ ಇರೋದದ ರೀ

ಮಧ್ಯಾಹ್ನ ಎಷ್ಟು ಗ ಎಷ್ಟು ಗಂಟೆಗೆ ರೀ ಫೋರ್ ಓ ಕ್ಲಾಕಿಗೆ ಅವೆ ರೀ ಅವೆಲೆಬಲ್ ಅವೆ ರೀ ನಾಲ್ಕು ಸೀಟ್ ರಿ ಹಾಂ ರೀ ಹಾಂ ಎಷ್ಟು ಅದ ರೀ ಅದು ಒಂದು ಸೀಟ ಪರ್ ಸೀಟ್ ಫಿಫ್ಟೀನ್ ಹಂಡ್ರೆಡ್ ಅದ ರೀ ಹಾಂ ಸರಿ ಸರ್ ಒಂದು ನಾಲ್ಕು ಸೀಟ್ ಬುಕ್ ಮಾಡಿರಿ ಹಾಂ ಹಾಂ ರೀ ಸರ್ ಎರಡು ಕೆಳಗಿಂದು ಇರಲಿ ಎರಡು ಮ್ಯಾಲಿಂದು ಇರಲಿ ಸರ್

ಹಾಂ ರೀ ಒಂದು ಲೋವರ್ ಒಂದು ಹಾಂ ಅಪ್ಪರ್ ಹಾಂ ರೀ ಅದರಾಗ ಏನರ ಕಡಿಮೆ ಆಯ್ತದೇನು ರಿ ಎಷ್ಟರ ಹಾಂ ಅಚ್ಛಾ ಸರಿ ಇರಲಿ ಹಾಗ್ರಿ ಸರಿ ಆಯ್ತು ರೀ ಹಂಗೇನು ಇಲ್ಲ ರಿ ಮಾಡಿರಿ ಸರ್ ನಾಲ್ಕು ಸೀಟ್ ಎರಡು ಲೋವರು ಎರಡು ಅಪ್ಪರು ಒಂದೇ ಲೈನ್ದಾಗ ಇರಲಿ

ಅದೇ ಸಾಟರ್ಡೆ ಸಂಜಿಗೆ ಅಲ್ಲ ರೀ ಸರ್ ಒಂದು ಹಾಂ ಸರ್ ಮೆಸೇಜ ಅದು ಬರ್ತದಲ್ಲ ಅಲ್ಲ ರೀ ಅದು ಟಿಕೆಟ್ ಬುಕ್ ಆಗಿಂದು ಮೆಸೇಜ ಹಾಂ ಹಾಂ ಸರ್ ಸರಿ ಸರ್ ಆಯ್ತು ಸರ್